ಹಲೋ ಊಬರ್ ಕಂಪ್ನಿ ಮಾತಾಡ್ತಿರೋದು ಹಾ ಹೇಳಿ ಸರ್ ಏನು ಬೇಕಾಗಿತ್ತು ನಿಮಗೆ ಹೇಳಿ ನಮ್ಮ ಕಡೆಯಿಂದ ಸಹಾಯ ಸರ್ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕು ಅನ್ಕೊಂಡಿದ್ದೀನಿ ಸೊ ನಿಮ್ಮ ಕಡೆಯಿಂದ ಇಲ್ಲಿಂದ ಪಿಕ್ ಮಾಡಬೇಕು ಮತ್ತೆ ಅಲ್ಲೇ ವಾಪಾಸ್ಸು ಬಂದು ಶಿವಮೊಗ್ಗಕ್ಕೆ ಡ್ರಾಪ್ ಮಾಡಬೇಕು ಸೊ ಅದಾಗುತ್ತ ಸರ್ ನಿಮ್ಮ ಹತ್ತಿರ ಹಾ ಆಗತ್ತೆ ಸರ್ ಎಷ್ಟು ಜನ ಇದ್ದೀರ ಸರ್ ನಾನು ಮನೆಯವರು ಒಂದು ನಾಲ್ಕು ಜನ ಇದ್ದೀವಿ ಸರ್ ಅಂತು ನಾಲ್ಕು ಜನಾನ ಸರ್ ಕಾರ್ ಬೇಕ ಇಲ್ಲ ಲಾಂಗ್ ಕಾರ್ ಬೇಕ ಸರ್ ನಿಮ್ಮ ಫ್ಯಾಮಿಲಿ ಕಾರ್ ಅಂದರೆ ದೊಡ್ಡದಿದೆ ಇಲ್ಲ ಸಣ್ಣದು ಅಂದರೆ ಸಣ್ಣದು ಬರತ್ತೆ ಸುಝುಕಿಯವರದ್ದು ಅದು ಆದರೆ ಅದು ಆಗುತ್ತೆ ಸರ್ ಅಂದೆ ಸರ್ ಸಾಕು ಸರ್ ಸಣ್ಣದು ಓಕೆ ಸರ್ ಎಷ್ಟೊತ್ತಿಗೆ ನಾಳೆ ಬರ್ಬೇಕು ನಿಮ್ಮ ಲೊಕೇಶನ್ ಯಾವುದು ಸರ್ ಅದೇ ಸರ್ ಶಿವಮೊಗ್ಗ ಬಸ್ಟ್ಯಾಂಡ್ ಹತ್ತಿರ ಬಂದ್ಬಿಡಿ ಆಯಿತು ಆಯಿತು ಸರ್ ನಾವು ಬರ್ತೀವಿ ಶಿವಮೊಗ್ಗ ಬಸ್ಸ್ಟ್ಯಾಂಡ್ ಹತ್ತಿರ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಸಾಕಲ್ಲ ಹಾ ಓಕೆ ಸರ್ ಆರು ಗಂಟೆಗೆ ಬನ್ನಿ ಒಂದು ಹನ್ನೆರಡು ಗಂಟೆಗೆ ಮುಟ್ಟಿಸ್ತೀರಲ್ಲ ಅಲ್ಲಿಗೆ ಆ ಆಯ್ತು ಸರ್ ಹನ್ನೆರಡು ಗಂಟೆಗೆ ಮುಟ್ತೀರಂದರೆ ಸಾಕು ಅಲ್ಲಿಗೆ ಅಲ್ಲಿ ನಂದೊಂದು ಜಾಬ್ ಒಂದು ವರ್ಕಿದೆ ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಟೂ ಓ ಕ್ಲಾಕ್ ಅಲ್ಲಿಂದ ಬಿಡೋದು ಮತ್ತೆ ಇಲ್ಲಿ ಎಯ್ಟ್ ಓ ಕ್ಲಾಕ್ ಮುಟ್ತೀವಲ್ಲ ಓಕೆ ಓಕೆ ಸರ್ ಆಯಿತು ಆಯಿತು